ನಾನು ಬೆಂಗ್ಳೂರಿಗೆ ಹೋಗಿದ್ದ ಬೆಂಗ್ಳೂರಿಗೆ ಹೋಗಿ ನಾನು ಒಂದು ಗೆಸ್ಟ್ ಹೌಸ್ನಲ್ಲಿದ್ದ ಗೆಸ್ಟ್ ಹೌಸ್ನಲ್ಲಿದ್ದಾಗ ನನ್ಗೆ ಎರಡನೇ ದಿವಸ ಒಂದು ಕೆಲಸಯಿತ್ತು ಮೂರನೇ ದಿವ್ಸವೂ ಕೆಲ್ಸಯಿತ್ತು ಆ ಕೆಲ್ಸದ ಕಾರಣದಿಂದ ನಾನು ವ್ಯವಸ್ಥಿತವಾಗಿ ಏನಾದ್ರು ಕ್ಯಾಬ್ ಏನದೆಲ್ಲ ಕಾಯ್ದಿರಿಸ್ಬೇಕಾಗಿತ್ತು ಅದಕ್ಕೆ ನಾನು ಸಂಬಂಧಪಟ್ಟಂಥ ಕ್ಯಾಬ್ದವ್ನಿಗೆ ಫೋನ್ ಮಾಡಿ ಅವರಿಗೆ ಕ್ಯಾಬ್ ಬುಕ್ ಮಾಡ್ಬೇಕಾಗ್ಯದಾ ಅಂತ ನಾನು ಕೇಳ್ದಾ ಅವ ಇಲ್ಲ ಸರ್ ನಾಳೆ ಸ್ಟ್ರೈಕಿದೆ ಕ ಇದೆಲ್ಲ ನಾವು ಬೆಂಗ್ಳೂರಿನಲ್ಲಿ ಅಲ್ಲೆಲ್ಲ ಮುಷ್ಕರ ಮಾಡ್ತಾಯಿದ್ದಾರೆ ಎಲ್ಲ ವಾಹನ ಚಾಲಕರು ಸರ್ಕಾರಿ ವಾಹನ ಚಾಲಕರು ಅದಕ್ಕೆ ಖಾಸಗಿ ಅಂದ್ರೆ ಖಾಸಗಿ ಜನ ಏನದಲ್ಲ ಅವರು ಮಾತ್ರ ನಾವು ಬರ್ತೀವಿ ಅದಕ್ಕೆ ನಮ್ಮದು ಏನದಲ್ಲ ಥ್ರೂ ಜನ ಏನು ತೊಗೊಳ್ತೀವಿ ಆ ರೇಟ್ ಮೇಲೆ ನಾವು ಬರಲ್ಲ ನಾವೇನಪ್ಪ ಅಂದ್ರೆ ಎಕ್ಸ್ಟ್ರಾ ಚಾರ್ಜ್ ಬೇಕು ನಮ್ಗೆ ಜಾಸ್ತಿ ನಾವು ರೊಕ್ಕ ತೊಗೊಳ್ತೀವಿ ಏಕೆಂದ್ರೆ ನಮ್ಗೆ ಏಕೆಂದ್ರೆ ಈಗೆ ನಮಗೊಂದು ಚಾನ್ಸದ ಅದಕ್ಕೆ ನಾವೆಲ್ಲ ನಾವು ಮೊದ್ಲೇನು ತೊಗೊಳ್ತಿದ್ದೀವಿ ಮೂರು ನೂರು ನಾಲ್ಕ್ನೂರು ಆಗ್ತಿತ್ತು ಈಗೇನದೆಲ್ಲ ಎರಡು ಸಾವಿರದ ಮೇಲೆ ಆಗ್ತದ್ರಿ ಅಂತಂದ್ರು ಅಂದಾಗ ನಾನು ಅಂದೆ ಹಂಗ್ಯಾಂಗ್ರಿ ಇದು ನೀವು ಭಾಳ ಅನ್ಯಾಯ ಅದು ಹೀಗೆ ನೀವೆಲ್ಲ ದೋಖ ಕೊಡಬೇಡ್ರಿ ಏಕೆಂದ್ರೆ ಇದು ಮಜಬೂರಿ ಫೈದ ನೀವು ಹುಟ್ಟಿಸ್ಲತ್ತೀರಿ ಏಕೆ ಈ ರೀತಿ ಏಕೆ ಮಾತಾಡ್ಲತ್ತಿರಿ ನಿಮಗೇನು ನುಕ್ಸಾನ್ ಏನಿದೆ ಏನಿಲ್ರಿ ನಮ್ಗೇನಿದೆ ದಿನ ನಮ್ಗೆ ಗಿರಾಕಿಯೇ ಆಗಲ್ಲ ಏಕಂತಂದ್ರೆ ಸರ್ಕಾರಿ ವಾಹನಗಳು ತೀರ್ಗದ್ರಾಗ ನಮ್ಗೇನಿದೆ ಒಂದು ಐದ್ನೂರು ರೂಪಾಯಿ ಆಗ್ತದ ಐದ್ನೂರ್ದಾಗ ನಾವು ಹ್ಯಾಂಗ ಬದ್ಕೋಕೆ ಸಾಧ್ಯದ ಇದು ವರ್ಷದಾಗ ಒಂದು ನಾಲ್ಕೈದು ಇಂಥವು ನಮಗೆ ಚಾನ್ಸ್ ಸಿಗ್ತವ ಅದಕ್ಕೆ ನಾವೆಲ್ಲ ನಾವು ಇದರದ್ದು ಏನಪ್ಪಾ ಅಂದ್ರೆ ಫೈದಾ ತಗೊಳ್ಬೇಕಾಗ್ತದಾ ಅದಕ್ಕೆ ಅದರ ಸಲುವಾಗಿ ನಾವೇನದೆಲ್ಲ ಯ ಇಷ್ಟು ರೇಟ್ ಹೇಳಕತ್ತೀವಿ ಅ ನ ಅಡಿಚ್ ಹಜಾರ್ ಕೊಡಬೇಕು ಅಂದರೂ ಅಡಿಚ್ ಹಜಾರ್ ಆಗಲ್ಲಪ್ಪ ಮತ್ತು ನಾನು ಕ್ಯಾನ್ಸಲ್ ಮಾಡ್ತೀನಿ ಆದ್ರೆ ನಾನು ಅಡಿಚ್ ಕೊಡಲ್ಲ ದೇಡ್ ಹಜಾರ್ ಕೊಡ್ತೀನಿ ನೋಡು ಏಕೆಂದ್ರೆ ಮಜಬೂರಿ ಇದು ಫೈದಾ ತೊಗೊಳತ್ತೀರಿ ಏಕೆ ನಂದೂ ಟೈಮ್ ಕೊಟ್ಟೀನಿ ನಾನು ಹೋಗಿಲ್ಲ ಅಂದ್ರೆ ಮತ್ತು ನಾನು ಬೆಂಗ್ಳೂರಿಗೆ ಬಂದು ತಾ ನಂದು ನುಕ್ಸಾನ್ ಆಗ್ತಿದೆ ಮತ್ತು ಬೀದರ್ನಿಂದ ಬೆಂಗ್ಳೂರಿಗೆ ಬಂದರು ನಂದು ಕೆಲಸ ಆಗಿಲ್ಲ ಅಂತಂದ್ರೆ ಮತ್ತು ನಮ್ಮದು ಅದು ಹ ದುಡ್ಡುನೂ ನುಕ್ಸಾನ್ ಆಗ್ತದ ಬಂದಿದ್ದ ಟೈಮ್ಗೂ ನುಕ್ಸಾನ್ ಆಗ್ತದ ಮತ್ತು ನನ್ನನ ಕೆಲ್ಸವೂ ಆಗಲ್ಲ ಅದಕ್ಕೆ ದೇಡ್ ಹಜಾರ್ ರೂಪಾಯಿ ಕೊಡ್ತೀನಿ ಅಂದ ಇಲ್ರಿ ದೇಡೆಯಿಲ್ಲ ಅಟ್ರಾಸೆ ಕೊಡ್ರಿ ಅಂದ ಅವ ಅಟ್ರಾಸೆ ಕೊಡ್ರಿ ಆದ್ಮೇಲೆ ಇಲ್ಲಪ್ಪ ದೇಡ್ ತಗೋ ಅಂದೆ ಇಲ್ಲ ಅದಕ್ಕೆ ಕಮ್ಮಿ ಆಗಲ್ಲ ಆಯ್ತಪ್ಪ ಕಮ್ಮಿ ಆಗಲ್ಲ ನೀನೇ ದೊಡ್ಡ ಮನುಷ್ಯಯಿದ್ದಿ ಮತ್ತೇನಿದೆ ತ ಗಾಡಿ ತೊಗೊಂಡು ಬಾ ನಾಳೆಗೆ ಮತ್ತು ನಾಳೆಗೆ ಒಂದಿವಸ ಮತ್ತು ನಾಡಿದ್ದೂನು ಒಂದಿವಸ ಬೇಕು ಏನ್ರಿ ನಾಡದಿನ್ ರೇಟು ಬೇರೆ ಆಗ್ತದಾ ಇಲ್ಲ ಇಲ್ಲ ನಿಂಗೆ ವ ನಾಡದ ನಾಳಿಗೆ ಒಂದೇ ಪಾ ಯಾಕಂತಂದ್ರೆ ಎರಡು ದಿನ ಮುಷ್ಕರ ಅದರಿ ಮತ್ತು ನಾಡಿದ್ದು ಮತ್ತು ರೇಟ್ ಬೇರೆ ಆಗ್ತದ ಎರಡು ಸಾವಿರ ಆಗ್ತದಂದ ಇಲ್ಲ ಹಂಗೆ ಮಾಡ್ಬೇಡಪ್ಪಾ ಮೂವತ್ತಾರ್ನೂರು ರೂಪಾಯಿ ಕೊಡ್ತೀನಿ ತಿಳ್ದು ಏನಾದ್ರು ಖುಷಿಗೆ ಕೊಡ್ತೀನಿ ಬಾ ಅಂದಾಗ ಅವ ಒಪ್ಕೊಂಡ ಒಪ್ಕೊಂಡ್ಮೇಲೆ ಎರಡನೇ ದಿವಸ ಏನದಲ್ಲ ಅವ ನಂಗೆ ಖಾತ್ರಿ ಅದೇನ್ರಿ ಮತ್ತೆ ಯಾಕಂದ್ರೆ ನಾ ಬೇರೆ ಕಡೆ ಮತ್ತು ಹೋಗೋದಿರ್ತದ ಇಲ್ಲಪ್ಪ ಅವ ಖಾತ್ರಿ ಅದ ಇಂತ ಹೋಟೆಲ್ಗೆ ಬಾ ನೀನು ಬಂದು ಎಂಟು ಗಂಟೆಗೆ ಬಂದ್ಬಿಡು ಮುಂಜಾನೆ ನಾನು ಏನಪ್ಪಾ ಅಂದ್ರೆ ನಾನು ಇಲ್ಲಿ ರೆಡಿ ಇರ್ತೀನಿ ಅಂತಂದ ಅದಕ್ಕೆ ನಾನೇನಂದರ್ಲ ಅವ್ನಿಗೆ ಕಾಯ್ಕೊಂತ ಕೂತ ಅವ ಏಕೋ ಎಂಟಾದ್ರೂ ಬರಲಿಲ್ಲ ಮತ್ತು ಅವ್ನಿಗೆ ನಾನು ಸಂಪರ್ಕ ಮಾಡ್ದ ಇಲ್ಲ ಹೊಂಟೇನ್ರಿ ದಾರ್ಯಾಗ ಇದ್ದೀನಿ ಅಂತಂದ ಅವ ದಾರ್ಯಾಗ ಇದ್ದೀನಿ ಅಂತಂದ್ಮೇಲೆ ನಾನು ಮತ್ತು ನಾನು ಎಲ್ಲಿ ಹೋಗಬೇಕಾಗಿತ್ತು ಅವ್ರಿಗೆ ಹೇಳ್ದಾ ಒಂದು ಅರ್ಧ ತಾಸು ಲೇಟಾಗ್ತದ ಅಂಥೇಳ್ದ ಹೇಳಿದ್ಮೇಲೆ ಅವನು ಬಂದನು ಬಂದ್ಮೇಲೆ ನನಗೆ ಭಾಳ ಖುಷಿಯಾಯಿತು ಮತ್ತೇನಾದ್ರು ನಾನು ಮ್ಯಾಲಿನ ಕೆಳಗೆ ಬಂದ ಗಾಡ್ಯಾಗ ಕೂತ ಗಾಡ್ಯಾಗ ಕೂಡೋದು ಅವ ಗಾಡಿ ನಡಿಸ್ಲತ್ತಾ ಮತ್ತು ನಾನು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋದ ಹೋದ್ಮ್ಯಾಲಿಂದ ಅದೆಲ್ಲ ಅಲ್ಲಿ ಹೋಗಿ ಸರಿಯಾಗಿನ್ ಪಂದ್ರ ಕರೆಕ್ಟ್ ಟೈಮಿಗೆ ನಾನು ಮುಟ್ಟಿ ನಂದೇನಲ್ಲಿ ಮೀಟಿಂಗಿತ್ತು ಅಲ್ಲಿ ನಾನು ಸಭಾ ಮಾಡಬೇಕಾಗಿತ್ತು ಯಾರ ಜೊತೆ ಸಭಾ ಮಾಡಬೇಕೋ ಅವ್ರ ಜೊತೆ ಸಭೆ ಮಾಡಿ ಎಲ್ಲ ನ ವಿಷ್ಯಗಳ ಬಗ್ಗೆ ಚರ್ಚೆ ಮಾಡ್ತಾ ಅವ್ರು ಏನೇನು ಕೇಳಿದ್ದು ನಾನು ಎಲ್ಲ ಹೇಳ್ದ ಅವ್ರದ್ದು ನಮ್ಮದು ಏನಪ್ಪ ಅಂದ್ರೆ ಒಂದು ವ್ಯವಹಾರ ಬಗ್ಗೆ ಒಂದು ಬಿಸಿನೆಸ್ ಬಗ್ಗೆ ಒಪ್ಪಂದ ಆಗೋದಿತ್ತು ಅವರು ಮತ್ತು ಅವರ ಎಲ್ಲ ನಮ್ಮ ಮಾತುಗಳಿಗೂ ಒಪ್ಪಿಕೊಂಡ್ರು ಒಪ್ಕೊಂಡು ನಾಳೆ ದಿವಸ ಮತ್ತು ನೀವು ಮುಂಜಾನೆ ಸರಿಯಾಗಿ ಬರ್ರಿ ಬಂದೆನದಲ್ಲ ನೀವೆನದಲ್ಲ ರೈಲ್ವೆ ಸ್ಟೇಷನ್ಗೆ ಹೋಗ್ಲಾಕ್ಕ ಅಡ್ವಾನ್ಸ್ ಏನಪ್ಪಾ ಅಂದ್ರೆ ನೀವು ಕ್ಯಾಬ್ ಬುಕ್ ಮಾಡಿರಿ ನಂಬಳಿ ಬಂದು ನಿಮ್ಮ ಪ್ರಕಾರ ನೀವು ಬುಕ್ ಮಾಡ್ಕೊಂಡು ಹೋಗ್ರಿ ಅಂಥೇಳಿ ನನಗಗೆ ಈ ರೀತಿ ಸಲಹೆ ಕೊಟ್ಟರು ಅದರ ಪ್ರಕಾರ ಮತ್ತ ನಾನು ಅಡ್ವಾನ್ಸಾಗಿ ಮತ್ತು ಕ್ಯಾಬ್ ಬುಕ್ ಮಾಡಿ ನನ್ನ ಕಾರ್ಯಕ್ರಮ ನಿರ್ಧಾರ ಮಾಡಿಕೊಂಡ